ಹಲೋ ವಿಜ್ಞೇಶ್ ಟ್ರಾವೆಲ್ ಏಜೆನ್ಸಿಯಾ ಹಾಂ ಹೌದು ನಾನು ಇಲ್ಲಿ ಲೋಕಲ್ ಅಂದರೆ ಉತ್ತರ ಕನ್ನಡದಲ್ಲಿ ಯಾವ್ದಾದ್ರು ಟೂರಿಸಮ್ ಪ್ಲೇಸಸ್ ವಿಸಿಟ್ ಮಾಡಬೇಕು ಅಂತ ಇದ್ದೀನಿ ರೇಟಿಂಗ್ಸ್ ಎಲ್ಲಾ ಪ್ರಕಾರ ನಿಮ್ಮದು ಟ್ರಾವೆಲ್ ಏಜೆನ್ಸಿ ಸ್ವಲ್ಪ ಚೆನ್ನಾಗಿತ್ತು ಅನಿಸುತ್ತೆ ನೀವು ಓಕೆ ಗೋಕರ್ಣ ಟೆಂಪಲ್ಸ್ ಮತ್ತು ಬೀಚಸ್ ಅಲ್ಲಾ ಟ್ರಾವೆಲ್ ಮತ್ತೆ ವಿತ್ ಫುಡ್ ಇದೆಯಾ ನಿಮ್ಮದು ಏಜೆನ್ಸಿ ಅಲ್ಲಿ ಬರೀ ಟ್ರಾವೆಲಿಂಗ್ ಅಷ್ಟೇಯಾ ಓಕೆ ಟ್ರಾವೆಲಿಂಗ್ ಅಂದರೆ ನಾವು ಈಗ ನೀವು ಎಲ್ಲಿಂದ ಪಿಕಪ್ ಮಾಡ್ತೀರಾ ನಮ್ಮನ್ನು ನಮ್ದು ಎಕ್ಸಾಕ್ಟ್ ಲೊಕೇಶನ್ನೂ ಶಿರ್ಸಿ ಸಾಗರ ರೂಟಿಗೆ ಬರುತ್ತೆ ಅಲ್ಲ ಶಿರ್ಸಿ ಅಲ್ಲ ಭಟ್ಕಳ ಸಾಗರ ರೂಟಿಗೆ ಬರುತ್ತೆ ಓಕೆ ಎಷ್ಟು ಆಗುತ್ತೆ ಓಕೆ ಓಕೆ ಆಮೇಲೆ ಬ ಯಾವ್ಯಾವ ಪ್ಲೇಸನ್ನು ತೋರಿಸ್ತೀರಾ ಅಲ್ಲ ನಮ್ಮ ದುಡ್ಡು ನನ್ನ ಅಲ್ಲ ನನ್ನದು ಮ್ಯಾಪ್ ಇದ್ದರೆ ನೀವಿರೋದ್ ಎಂಥಕ್ಕೆ ಓ ಹಾಗೆ ಡ್ರೈವರ್ ಡ್ರೈವರ್ ಎಲ್ಲ ಚೆನ್ನಾಗಿದ್ದಾರಾ

ಹೌದಾ ನೀವು ಎಳ್ಕೊಂಡಿರಾ ಅವ್ರು ಹೊರಗೆ ಹಾಕಿದಕ್ಕೆ ನಿಮ್ಮ ಹತ್ತಿರ ಬಂದಿದ್ದಾ ಆರ್ ಎಲ್ಸ್ ಏನು ಜಾಸ್ತಿ ಪೇ ಮಾಡ್ತೀರಿ ಅಂತ ನಿಮ್ಮ ಹತ್ರ ಬಂದಿದ್ದಾ

ಹೌದು ಹೌದು ಹೋ ಹಾಗೆ ಹಾಗೆ ಹಾಗೆ ಓಕೆ ಈಗ ಪ್ರತಿ ಪ್ಯಾಕೇಜಿಗೆ ಎಷ್ಟು ಆಗುತ್ತೆ ನಮ್ಮದೇ ಮ್ಯಾಪ್ ಇದ್ದರೆ ಈಗ ನಾವು ಶಿರ್ಸಿಯಿಂದ ಗೋಕರ್ಣ ಬಂದು ಗೋಕರ್ಣ ಟೆಂಪಲ್ಸ್ ಎಲ್ಲ ನೋಡಿ ಬೀಚ್ ಕಡೆ ಹೋಗಿ ಆಮೇಲೆ ಒಂದು ನಮ್ಮ ನಾವು ಒಂದು ಹದಿಮೂರು ಹದಿಮೂರು ಜನ ಇದ್ದೀವಿ ಒಂದು ಟೀ ಟಿ ಅರೆಂಜ್ ಮಾಡಿದ್ದರೆ ಚೆನ್ನಾಗಿರೋದು ಹೌದಾ ನಲ್ವತೈದು ಸಾವಿರನಾ ಅಷ್ಟು ಯಾಕೆ ಕ್ವಾಸ್ಟ್ಲಿ ಒಂದು ಹಂಪಿ ಬಾದಾಮಿ ಟ್ರಿಪ್ ಮಾಡಿದಾಗ್ಲೇ ಒಂದು ಇಪ್ಪತ್ತು ಮೂವತ್ತು ಸಾವಿರದ ಒಳಗೆ ಮುಗಿದಿತ್ತು ಶಿರ್ಸಿ ಅಲ್ಲ ಸಿದ್ದಾಪುರ ಒಂದೇ ಟಿ ಟಿ ಒಂದೆ ಟಿ ಟಿ ಹಾಂ ಓಕೆ ಓಕೆ ನಾಳೆ ವಿಸಿಟ್ ಮಾಡ್ತೀನಿ ಓಕೆ ಓಕೆ ಓಕೆ ನಿಮ್ಗೆ ಸರ್ವಿಸ್ ಇದೆಯಾ ಫೈ ಸ್ಟಾರ್ ರೇಟಿಂಗೆ ಕೊಡ್ತೀನಿ ಬಿಡಿ ಆಯ್ತು ಬಿಡಿ